ನಿಜ ಹೇಳಬೇಕು ಅಂತಂದರೆ ಹಿಂದಿನ ಕಾಲದ ಸಂಪ್ರದಾಯ ನಮ್ಮಲ್ಲಿ ಬಹಳಷ್ಟು ಒಳ್ಳೇದು ಯಾಕೆ ಅಂತಂದರೆ ದೇವ್ರ ಅಂದರೆ ಏನು ಅದರದ್ದು ಮಹಿಮೆ ಏನು ಅದು ಮಾಡೋದರಿಂದ ನಮ್ಗೆ ಏನೇನು ಅನ್ಕೂಲಗಳ್ ಅವೆ ಅನ್ನೋದನ್ನು ಸಾಂಪ್ರದಾಯಿಕವಾಗಿ ಅಜ್ಜಿ ತಾತ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಈ ರೀತಿ ಕಲೀತಾ ಬರ್ತಕ್ಕಂಥ ಒಂದು ಪದ್ಧತಿ ಅದು ಈಗ ಏನಾಗಿದೆ ಅಂದರೆ ಸ್ಟಾಪ್ ಆಗಿದೆ ಯಾಕೆ ಆಯಿತು ಸ್ಟಾಪ್ ಆಗಿದೆ ಅಂದರೆ ಇದೆ ಆದ್ರೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇರೋದ್ ಯಾಕೆ ಆಗ್ತಾಯಿದೆ ಅನ್ನೋದಕ್ಕೆ ಕಾರಣ ನಮ್ಮಲ್ಲಿ ಸಮಯವಿಲ್ಲ ಅಂತಕ್ಕಂಥ ಒಂದು ಪ್ರಜ್ಞೆ ಬಂದ್ಬಿಟ್ಟಿದೆ ನಾವು ದೇವರಿಗೆ ಸಮಯವನ್ನು ಕೊಡದೆ ಇರೊಷ್ಟು ಕೆಲ್ಸಗಾರರಾಗಿ ಬಿಟ್ಟಿದೀವಿ ಯಾಕಂದರೆ ನಾವು ಹಿಂದಿನ ಕಾಲದಲ್ಲಿ ಒಂದು ಹಬ್ಬ ಹುಣ್ಣಿಮೆಗಳು ಮಾಡ್ತಾ ಇದ್ವಿ ಅಂದರೆ ಸ್ನೇಹಿತರೆಲ್ಲ ಸೇರುತಿದ್ವಿ ಗಣೇಶನ್ನ ಕೂಡಿಸ್ತಾ ಇದ್ವಿ ಸ್ನೇಹಿತರೆಲ್ಲ ಸೇರುತಿದ್ವಿ ಹೋಳಿ ಹುಣ್ಣಿಮೆ ಮಾಡ್ತಿದ್ವಿ ಸ್ನೇಹಿತರೆಲ್ಲ ಸೇರಿಸ್ತಿದ್ವಿ ದೀಪಾವಳಿಗೆ ಎಲ್ಲರೂ ದೇವ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ರೆ ಶಾಪ್ಗಳ್ ಇಟ್ಟಿರ್ತಕ್ಕಂಥ ಫ್ರೆಂಡ್ಸ್ಗಳು ಅವರ ಅಂಗಡಿಗಳಿಗ್ ಹೋಗಿ ನಮಸ್ಕಾರವನ್ನ ಮಾಡಿ ಬರ್ತಿದ್ವಿ ಈ ರೀತಿ ಲಕ್ಷ್ಮೀ ಪೂಜೆ ಆಗಲಿ ಕೃಷ್ಣಾಷ್ಟಮಿನೇ ಆಗಲಿ ಏ ದಸರಾ ಹಬ್ಬಗಳು ನಾವು ನ ಈ ಕಡೆ ಹಂಪಿ ಈ ಕಡೆ ಬಂದಾಗ ನಮಗೆ ದಸರಾ ನವ್ರನ್ ನವ ನವರಾತ್ರಿಗಳು ಅಂತ ಏನ್ ಆಚರಣೆ ಮಾಡ್ತೀವಿ ವಿಜಯ ದಶಮಿಯನ್ನ ಸಾಕಷ್ಟು ಚೆನ್ನಾಗ್ ಮಾಡ್ತೀವಿ ನಮ್ಮ ಕಡೆ ಈ ರೀತಿ ಕೆಲವೆಲ್ಲ ಪದ್ದತಿಗಳು ಇದ್ವಿ ಈಗ ಬರ್ತಾ ಬರ್ತಾ ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ಈಗ ಸಮಯವಿಲ್ಲ ಅಂತಕ್ಕಂಥ ಒಂದು ಜನ ಬಂದ್ಬಿಟ್ಟಾರೆ ಆಮೇಲೆ ಹಬ್ಬ ಹುಣ್ಣಿಮೆಗಳಿಗೆ ಬಟ್ಟೆಗಳು ತಗೋತ ಇದ್ರು ಸಹ ಒಂದು ವಿಶೇಷವಾಗಿರ್ತಕ್ಕಂಥ ಖುಷಿ ಇರುತಿತ್ತು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ತಂದೆ ತಾಯಿಗಳು ಮನೆಗಳಲ್ಲಿ ಎದ್ದೇಳಿರೀ ಇವತ್ತು ಹಬ್ಬ ಸ್ನಾನ ಮಾಡಿರಿ ತಲೇಗೆ ಸ್ನಾನ ಮಾಡಬೇಕು ಹೊಸ ಬಟ್ಟೆಗಳು ಉಟ್ಕೋಬೇಕು ಪೂಜೆ ಮಾಡಬೇಕು ಈ ರೀತಿ ಎಲ್ಲ ಸ್ವಲ್ಪ ಹೇಳಿಕೊಡ್ತ ಇದ್ರು ಈಗಿನ ಜನಗಳು ಮಲ್ಕೋತೀಯ ಹಾಂ ಮಲ್ಕೋಳಪ್ಪ ಯಾಕಂತಂದ್ರೆ ಸಮಯ ಇಲ್ಲ ನಿಮಗೆ ಇವತ್ತು ರಜೆ ಇದೆ ನೀನೆ ಮಲ್ಕೊ ಅಂದರೆ ಈ ರೀತಿಯ ಒಂದು ಮಕ್ಕಳಲ್ಲಿ ನಾವೇ ದೊಡ್ಡೋರು ತುಂಬೋದರಿಂದ ಅವೊಂದು ಕೆಲವು ಪದ್ದತಿಗಳು ಕಡಿಮೆ ಆಗ್ತಾ ಹೋಗುತ್ತೆ ಸಂಜೆ ನಾವು ದಸರಾ ಹಬ್ಬದಲ್ಲಿ ದ ಬನ್ನಿಯನ್ನು ಕೊಟ್ಟು ಬಂಗಾರದಂತೆ ಮಾತಾಡೋಣ ಅಂತಕ್ಕಂಥ ಒಂದು ವರ್ಡನ್ನು ಯೂಸ್ ಮಾಡ್ತಾ ಇದ್ವಿ ಈಗ ಬಂಗ ಮ ಬನ್ನಿ ಕೊಟ್ಟು ಯಾರು ಬಂಗಾರವನ್ನು ಕೊಡ್ತಕ್ಕಂಥ ಕಾಲನೂ ಇಲ್ಲ ಮಾತು ಇಲ್ಲ ಕತೇನು ಇಲ್ಲ ಯಾಕೆ ಅಂದರೆ ಪಕ್ಕದ ಮನೆಯವ್ರು ಯಾರು ಅನ್ನೋದೇ ಜನಗಳಿಗೆ ಗೊತ್ತಿಲ್ಲ ಅಂಥ ಒಂದು ಸಂಪ್ರದಾಯವನ್ನು ನಾವು ಬೆಳೆಸ್ಕೊಂಡು ಬರ್ತಾಯಿದೀವಿ ಆ ಸಂಸ್ಕೃತಿ ನಮ್ಮಲ್ಲಿ ಫ ಅಕ್ಕ ಪಕ್ಕದ ಜನಗಳು ಬೇಕು ಒಂದು ವಿಶೇಷವಾಗಿರ್ತಕ್ಕಂಥವ್ರು ಹಬ್ಬ ಹುಣ್ಣಿಮೆಗೆ ಅರ್ಶಿಣ ಕುಂಕುಮಕ್ಕೆ ಕರೀಬೇಕು ಅವ್ರಿಗೊಂದು ಅರ್ಶಿಣ ಕುಂಕುಮ ಕೊಟ್ಟು ಈ ಥರ ಮಾಡಬೇಕು ಅನ್ನೋದನ್ನು ಈಗ ಕೆಲವು ಕಡೆ ಮಾತ್ರ ಒಂದು ನೂರರಲ್ಲಿ ಒಂದು ಐವತ್ತು ಪರ್ಸೆಂಟ್ ಇರ್ಬೋದು ಇನ್ನು ಮುಂದೆ ಬರ್ತಕ್ಕಂಥ ಕಾಲದಲ್ಲಿ ಒಬ್ರಿಗೊಬ್ಬರು ಯಾರು ಕರಿಯೋಲ್ಲ ಯಾಕೆ ಅಂತಂದರೆ ಅವರಲ್ಲಿ ಒಂದು ಸಮಯ ಇಲ್ಲ ಅಂತಕಂಥದ್ ಯಾಕಂದ್ರೆ ಜಾಬ್ಗಳಿಗ್ ಹೋಗ್ತಾರೆ ಬರ್ತಾರೆ ಮನೆಯಲ್ಲಿ ಕೆಲಸ ಮಾಡೋಕ್ ಸಮಯ ಇಲ್ಲ ನಮಗೆ ಅದನ್ನು ಮಾಡಿಕೊಟ್ರೆ ಸಾಕು ಇನ್ನು ಈ ರೀತಿ ಪೂಜೆ ಪುನಸ್ಕಾರಗಳು ಎಲ್ಲಿ ಮಾಡೋಣ ಅಂತಕಂಥದದು ಕಲಿತ್ಕೊಂಡು ಬಂದ್ಬಿಟ್ಟಾರೆ ಇನ್ನು ಮುಂದೆ ಬರ್ತಕ್ಕಂಥದ್ ಸಮಯ ಏನು ಅದಲ್ಲ ಅವಾಗ ನಾವು ತಂದೆ ತಾಯಿಗಳು ಹೀಗಿತ್ತು ಹಾಗಿತ್ತು ಅನ್ನೋದನ್ನು ಬರೇ ಬುಕ್ ಪುಸ್ತಕದಲ್ಲಿ ಮಾತ್ರ ನೋಡಬಹುದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಪುಸ್ತಕದೊಳಗೆ ಬರೋದು ಈ ರೀತಿ ಇತ್ತಂತೆ ಈ ರೀತಿ ಮಾಡ್ತಾ ಇದ್ರಂತೆ ಹೀಗಿದೆ ಹಾಗಿದೆ ಅಂತ ಇನ್ನು ಕೆಲವು ಕಡೆ ಆಡಂಬರವಾಗಿ ಮಾಡ್ತಕಂಥ ಹುಡುಗರು ಇದಾರೆ ಇಲ್ಲ ಅಂತ ಹೇಳೋಲ್ಲ ಗಣೇಶನ ಹಬ್ಬನೆ ಆಗಲಿ ದಸರಾನೇ ಆಗಲಿ ಅವರೆಲ್ಲ ಆಡಂಬರವಾಗಿ ಮಾಡ್ತಕ್ಕಂಥವ್ರು ಈ ಹೋಳಿ ಹುಣ್ಣಿಮೆ ಅಂತಕಂಥದ್ದು ಹೋಳಿ ಹಬ್ಬ ಬಂದಾಗ ಎಲ್ಲ ಮಕ್ಕಳು ಸೇರಿ ಒಂದು ಒಟ್ಟಿಗೆ ಸೇರಿ ಹೋಳಿ ಆಡ್ತಾ ಇದ್ರು ಈಗ ಏನಾಗಿದೆ ಅಂದರೆ ಏ ಆ ಪರೀಕ್ಷೆ ಇದೆ ಪರೀಕ್ಷೆಯ ಸಮಯ ನಮ್ಗೆ ಹೋಳಿ ಆಡೋಕ್ ಆಗೋಲ್ಲ ಈ ರೀತಿ ಒಂದು ಕಲಿತ್ಕೊಂಬಿಟ್ಟಾರೆ ಅವಾಗ ಸಂಜೆ ಹೋಗ್ಲಿ ಅಟ್ಲೀಸ್ಟ್ ಆಮೇಲೆ ಪರೀಕ್ಷೆ ಮುಗಿಸ್ಕೊಂಬಂದು ಹೋಳಿ ಆಡ್ತಕಂಥ ಕಾಲನು ಇತ್ತು ಸಂಜೆ ತನಕ ಟ ಸಮಯ ಇರ್ತದ ಅದೇ ಹೋಳಿ ಹಬ್ಬ ಆಡೋಕೆ ಈಗ ಯಾರು ಆಡೋಲ್ಲ ಆ ಥರ ಸಾ ಯಾಕಂದರೆ ಅವ್ರಿಗೆ ಮನೆಗಳಲ್ಲಿ ಹೊರಗಡೆ ಬಿಡೋಲ್ಲ ಮಕ್ಕಳನ್ನ ಮನೆಯಿಂದ ಹೊರಗಡೆ ಬಿಟ್ಟರೆ ಆ ಹುಡುಗ್ರು ಎಲ್ಲ ಒಂದು ಪದ್ದತಿಗಳನ್ನು ಕಲೀತಾರೆ ಮನೆಯಿಂದ ಹೊರ್ಗಡೆ ಬಿಡೋಲ್ಲ ಇನ್ನು ಅರ್ಶಿಣ ಕುಂಕುಮಕ್ಕೆ ಕರೀತಾರೆ ಅನ್ಕೋ ಅವರು ಬರೇ ಅವ್ರ ಮನೆ ವಿಷಯ ಇವ್ರ ಮನೆ ವಿಷಯ ಮಾತಾಡೋದರಲ್ಲೇ ದೇವರ ಭಕ್ತಿಯನ್ನ ಕಡಿಮೆ ಮಾಡ್ಕೋತ ಹೋಗ್ತಾ ಇದಾರೆ ಹೌದ ಆ ರೀತಿ ಆದಾಗ ಮ ಬೇರೆಯವ್ರ ವಿಚಾರದಲ್ಲಿ ಸಮಯವನ್ನು ಕಳಿತೀವೆ ಹೊರತಾಗಿ ಆ ದೇವರ ಬಗ್ಗೆ ಕತೆ ಹಾಡುಗಳು ಬಂದಿದ್ರೆ ಹಾಡುಹಾಡ್ರಿ ಅಂತಂದರೆ ದೇವರ ಬಗ್ಗೆ ಯಾವುದೇ ರೀತಿಯ ಹಾಡನ್ನು ಹಾಡ್ತ ಇಲ್ಲ ಜನ ಯಾಕೆ ಅಂತಂದರೆ ಕ್ಯಾಸೆಟ್ ಈ ಮೊಬೈಲಲ್ಲಿ ಹಾಡು ಹಾಕಿಬಿಡ್ತಾರೆ ಇಲ್ಲೇ ಕೇಳ್ಕೋತ ಇರ್ರಿ ಅಂತ ಹೇಳ್ತಾರೆ ಅವ್ರು ಬಂದಿದಕ್ಕೊಂದು ಐದು ನಿಮಿಷ ಕೂಡಿಸ್ತಾರೆ ದೇ ಆರತಿ ಗೀರತಿ ಮಾಡ್ತಾರೆ ದೇವರಿಗೆ ಆಮೇಲೆ ಕಳಿಸ್ಬಿಡ್ತಾರೆ ಅದು ಸ್ವಲ್ಪ ಕಡೆಗೆ ನಡೀತ ಇರ್ತದೆ ಈ ಥರ ಪದ್ಧತಿ ಇನ್ನು ಬರ್ತಾ ಅವೆಲ್ಲ ಕಡಿಮೆ ಮಾಡ್ಕೊತ ಹೋದಾಗೆಲ್ಲ ಅವು ಯಾರೂ ಯಾವುದೆ ರೀತಿಯ ಪೂಜೆಗಳನ್ನು ಮಾಡೋದೇ ಇಲ್ಲ ಒಂದು ದೇವ್ರಿಗೆ ಹೂವು ಮಾತ್ರ ಪದ್ಧತಿ ಪ್ರಕಾರ ಎಲ್ಲರು ಇಡ್ತಾರೆ ಅವರೂ ಯಾಕೆ ಅಂತಂದರೆ ಅದು ಒಂದು ಪದ್ದತಿಯನ್ನು ಕಲಿಸ್ತಾ ಬಂದಿದಾರೆ ಶಾಲೆಗಳಲ್ಲಿ ನನ್ನ ಅಭಿಪ್ರಾಯ ಫಸ್ಟು ಕಲಿಸ್ಬೇಕು ಏನು ದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಶಿಕ್ಷಕರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ತದ ನಂತರ ತಂದೆ ತಾಯಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಅದು ಯಾವಾಗ ಬಿಡ್ತಾ ಹೋಗ್ತಾರೋ ಎಲ್ಲಾವನ್ನು ಬಿಟ್ಟಂಗೆ ಅಂತಕ್ಕಂಥದ್ದು ನಂದು ಅಭಿಪ್ರಾಯ